ಕನ್ನಡ ಭಾಷೆ ನನ್ನ ಮಾತೃ ಭಾಷೆ ಇದು ನಾನು ಹುಟ್ಟಿದಾಗ್ಲೇ ನನ್ನ ಜೊತೆ ಬಂದಿದೆ ನನ್ನ ತಾಯಿಯೇ ನನಗೆ ಭಾಷೆಯನ್ನು ಕಲಿಸಿದ ಮೊದಲ ಗುರು ಅಂತೇಳಿದರೆ ತಪ್ಪಾಗಲಾರ್ದು ಇದು ನನ್ನ ಮಾತೃ ಭಾಷೆ ಆದ ಕಾರಣ ಕಲಿಯಲು ನನ್ಗೇನು ಕಷ್ಟ ಆಗಲಿಲ್ಲ ಅಂದರೆ ಮನೆಯಲ್ಲಿ ಎಲ್ಲರ ಜೊತೆನೂ ಬರೀತಿದ್ದೆ ಮಾತಾಡ್ತಾ ಇದ್ರು ಈ ಆಟೋಮೆಟಿಕ್ಕಾಗಿ ಸ್ವತಃ ನನ್ನ ಹುಟ್ಟ್ನಿಂದಲೇ ಜೊತೆಗೆ ಬಂದಿರೋಂಥ ಭಾಷೆಯಿದು ಮೊದಲಿಗೆ ನಾವು ಕನ್ನಡ ಭಾಷೆಯನ್ನು ಕನ್ನಡ ಭಾಷೆಯನ್ನು ಸ್ಪಷ್ಟವಾಗಿ ಕಲೀಬೇಕಂತಂದರೆ ಮಾತಾಡಬೇಕಂತಂದ್ರೆ ಉಚ್ಛಾರ ಮಾಡಬೇಕಂತಂದ್ರೆ ಮೊದಲಿಗೆ ನಾವು ಸ್ವರಗಳನ್ನು ಕಲೀಬೇಕು ಸ್ವರಗಳು ಸ್ವರಗಳಲ್ಲಿ ದೀರ್ಘ ಸ್ವರಗಳು ಆಸಾ ಸ್ವರಗಳು ಯೋಗವಾಹಕಗಳು ಸಂಧ್ಯಾಕ್ಷರಗಳು ಇವು ಸ್ವರಗ್ಳಲ್ಲಿ ಬರ್ತವೆ ಇನ್ನು ವ್ಯಂಜನಗಳು ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಅನುನಾಸಿಕಗಳು ಈಗ ವ್ಯಂಜನಗಳಲ್ಲಿ ನೋಡ್ಬೋದು ಅದೇ ರೀತಿ ಯೋಗವಾಹಕಗಳು ಅನುಸ್ವಾರ ವಿಸರ್ಗಗಳು ಹೀಗೆ ವರ್ಣಮಾಲೆಯನ್ನು ನಾವು ಕಲಿತಾ ಹೋಗ್ಬೇಕು ವರ್ಣಮಾಲೆ ಕಲಿತಾದ ಮೇಲೆ ಅಕ್ಷರಗಳನ್ನ ನಾವು ಗುರ್ತು ಹಿಡೀಬೋದು ಈ ಸರಳವಾದ ಪದಗಳನ್ನ ಕಲೀ ಕಲಿಯಲಿಕ್ಕೆ ಸಹಾಯ ಆಗ್ತದೆ ಅದೇ ಒತ್ತಕ್ಷರಗಳನ್ನ ನಾವು ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಇದು ಮಾಡಲಿಕ್ಕೆ ಕಾಗುಣಿತ ನಮ್ಗೆ ಬೇಕೇ ಬೇಕು ವರ್ಣಮಾಲೆ ಎಷ್ಟು ಇಂಪಾರ್ಟೆಂಟೋ ಕಾಗುಣಿತನೂ ಅಷ್ಟೇ ಇಂಪಾರ್ಟೆಂಟು ಕಾಗುಣಿತವನ್ನು ಕಲೀಬೇಕು ಇದನ್ನು ನಾವು ಕಲ್ತರೆ ಸ್ಪಷ್ಟವಾಗಿ ನಾವು ತುಂಬ ಚೆನ್ನಾಗಿ ಕನ್ನಡವನ್ನು ಓದ್ಬೋದು ಬರೀಬಹುದು ತುಂಬ ಸಲ ಸೊಗಸಾಗಿ ಹಾಡಲೂ ಹಾಡ್ಬೋದು ಹಾಡುಗಳ ಮೂಲಕ ಕನ್ನಡ ಭಾಷೆಯ ಅನುಭವವು ಜೇನು ಸವಿದಂತೆ ಅನ್ನಿಸ್ತದೆ ಅಷ್ಟು ಸೊಗಸಾಗಿ ಭಾಷೆಯನ್ನು ಮಾತಾಡ್ಬೋದು ಈ ಕನ್ನಡ ಭಾಷೆಯನ್ನು ಮಾತಾಡೋದು ಕಲ್ತುಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ಇಂಗ್ಲೀಷು ಏನು ಪ್ರಭಲವಾಗಿ ಬೆಳೆದಿದ್ಯೋ ಹಂಗ್ ನಮ್ಮ ಕರ್ನಾಟಕದಲ್ಲಿ ವಿಳಾಸ ಹೇಳಲು ಮಾತನಾಡಲು ಬರೆಯಲು ಸ್ಥಳಗಳನ್ನು ಗುರುತಿಸಲು ಕರ್ನಾಟಕದಲ್ಲಿ ಇಂಗ್ಲೀಷ್ಗಿಂತ ಕನ್ನಡವೇ ಶ್ರೇಷ್ಠ ಅಂತೇಳಿದರೆ ತಪ್ಪಾಗಲಾರ್ದು ಇದೇ ರೀತಿ ಕನ್ನಡದ ಅರಿವನ್ನು ಮೂಡಿಸಿ ನನಗೂ ಗೊತ್ತಿದ್ದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗ್ಳನ್ನು ಭಾರತದಲ್ಲಿ ಪಡೆದಿರುವಂಥದ್ದು ಕನ್ನಡ ಭಾಷೆಯೇ ಅದು ಕನ್ನಡ ಭಾಷೆಯಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಕನ್ನಡ ಭಾಷೆಗೆ ಲಭಿಸಿದೆ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಆ ಜ್ಞಾನಪೀಠ ಪ್ರಶಸ್ತಿಗಳು ಪಡೆದಂತಹ ಚಂದ್ರಶೇಖರ್ ಕಂಬಾರ ಅನಂತ್ ಯು ಆರ್ ಅನಂತಮೂರ್ತಿ ಕುವೆಂಪು ಮತ್ತು ಗೋವಿಂದ ಪೈ ಹೀಗೆ ಹಲ್ವಾರು ಎಂಟು ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವರು ನಮ್ಮ ಕನ್ನಡ ಕನ್ನಡ ಭಾಷೆಯಿಂದ ಪಡೆದವರು ಹೆಚ್ಚು ಅಂತ ಹೇಳ್ಬೋದು ತುಂಬ ಸೊಗಸಾದ ಭಾಷೆ ನಾಡು ಭಾಷೆ ಇದಕ್ಕೆ ಕನ್ನಡಕ್ಕೆ ತನ್ನದೇ ಆದ ಲಿಪಿಯನ್ನು ಸಹ ಹೊಂದಿದೆ